ಹೌದು ನಾನು ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ನಾನು ಬಿ ಎಡಲ್ಲಿ ಇರುವಾಗ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಏನು ಎಲ್ಲರೂ ಐದೈದು ಜನರ ಗುಂಪುಗಳನ್ನು ಏರ್ಪಡಿಸಿದ್ದರು ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಿಗೆ ಮಾಡಲಿಕ್ಕೆ ಇತ್ತು ಎಲ್ಲರ್ಸಾ ಒಂದೊಂದು ಬಗೆಯ ಅಡುಗೆಯನ್ನು ತಯಾರಿಸಿದ್ದರು ನಮ್ಮದು ಅಪೋಸಿಟ್ ಟೀಮ್ ಏನಿತ್ತು ಅವರ್ಸಾ ಹಾಗೆ ಬೇರೆ ಬೇರೆ ರೀತಿಯ ಅಡುಗೆಯನ್ನು ತಯಾರಿಸಿದ್ದರು ಅದರಲ್ಲಿ ನಮಗೆ ಎರಡನೇ ಸ್ಥಾನ ಸಿಕ್ಕಿತ್ತು